ನಾನು ಈಗಷ್ಟೇ ನಿಮ್ಮ ಒಂದು ಹೋಟಲ್ನಿಂದ ಫಿಝಾವನ್ನು ಆರ್ಡರ್ ಮಾಡಿದ್ದೆ ಆದರೆ ಅದರ ಒಂದು ಗುಣಮಟ್ಟ ಚೆನ್ನಾಗಿರ್ಲಿಲ್ಲ ನೋಡಲಿಕ್ಕೆ ಚೆನ್ನಾಗಿದ್ದಿಲ್ಲ ಮತ್ತು ಅದರ ಒಂದು ಸ್ಮೆಲ್ ಬರ್ತಿತ್ತು ಅದಕ್ಕೆ ಅದನ್ನು ಹಿಂದಿರುಗಿಸುವಂತಹ ಒಂದು ಸಹ ಹಿಂದಿರುಗಿಸ್ಬಹುದಾ ಅಂತ ಕೇಳೋದಿಕ್ಕೆ ಈಗ ನಿಮ್ಮ ಒಂದು ರೆಸ್ಟೋರೆಂಟ್ ನಂಬರ್ಗೆ ಕಾಲ್ ಮಾಡಿದ್ದೇನೆ ನೀವು ಯಾ ಈ ರೀತಿ ಪದಾರ್ಥವನ್ನ ಎಷ್ಟೊತ್ತಿಗೆ ಕಳಿಸಿದಿರಿ ಅಂತ ಗೊತ್ತಿಲ್ಲ ಆದರೆ ಅದು ತಿನ್ನಲಿಕ್ಕೆ ಚೆನ್ನಾಗಿಲ್ಲ ಮತ್ತು ಗುಣಮಟ್ಟ ಚೆನ್ನಾಗಿಲ್ಲ ಮತ್ತು ಅದರ ಒಂದು ಸ್ಮೆಲ್ ಬರ್ತಿತ್ತು ಮತ್ತು ಇಂಥ ಪದಾರ್ಥವನ್ನ ನಮಗೆ ಕಳಿಸಿಕೊಟ್ರೆ ಅದನ್ನು ಮತ್ತು ನಾವು ಹಿಂದಿರುಗಿಸ್ಬೇಕು ಅಂತಂದರೆ ನಾವು ನಿಮಗೆ ಕಂಪ್ಲೇಂಟ್ ಮಾಡಲೇಬೇಕು ಅದಕ್ಕೆ ಇದನ್ನು ಹೇಳ್ತಾಯಿದಿನಿ